ಹಲೋ ಹಲೋ ಹೇಳಿ ಹಾಂ ಹೇಳಿ

ಹೌದಾ ಅದು ಅದೇ ಕೊಟ್ಟಿದ್ದೆನಲ್ಲ ಇಂಜೆಕ್ಷನ್ ಕೊಟ್ಟು ಹ್ಯಾಂಟಿಬೈಟಿಕ್ ಟಾನಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೆನಲ್ಲ ತೊಗೊಬೇಕಿತ್ತದು ಹೌದಾ ಬೇರೆ ಹೆ ತಲೆನೋವು ಒಂದೇ ಅಲ್ವಾ ಜ್ವರ ಇದೆಯಾ ಕಡಿಮೆಯಾಗಿಲ್ವಾ ಜ್ವರ ಆಂಟಿಬಯೊಕೋಟಿಕ್ ಕೊಟ್ಟರೂನೂ ಕಡಿಮೆಯಾಗಿಲ್ವಾ ಇದು ಇದು ತೊಗೊಬೇಕಿತ್ತು ಊಟಕ್ಕೆ ಹಾಲು ಅನ್ನ ಆ ಥರ

ಅದೇ ಈಗ ನೋಡಿಕೊಳ್ಳಿ ಒಂದು ಫೈವ್ ಡೇಸ್ ಅಥವಾ ಥ್ರೀ ಡೇಸ್ ನೋಡಿ ಅದು ಕಡಿಮೆ ಆಯಿತು ಅಂದರೆ ನೋಡೋಣ ಅಕ್ಕಸ್ ಅಕಸ್ಮಾತ್ ಅದು ಕಡಿಮೆ ಆಗದಿದ್ರೆ ನಾನೊಂದು ಥ್ರೀ ಡೇಸ್ ಅಥವಾ ಫೋರ್ ಡೇಸ್ ಬಿಟ್ಟುಕೊಂಡು ಬನ್ನಿ ನೋಡಿ ಸಮಯಕ್ಕೆ ಸರಿಯಾಗಿ ಇವತ್ತು ಸಂಜೆನಾ ಆಂ ಆಯಿತು ನೋಡೋಣ ಅಲ್ಲ ನೀವು ನೋಡಬೇಕಲ್ಲ ಇನ್ನು ನಿನ್ನೆ ತಾನೇ ಆಸ್ಪ್ ನಿನ್ನೆ ತಾನೇ ಆಸ್ಪತ್ರೆಗೆ ಬಂದು ಹೋಗಿರೋದು ನೀವಿನ್ನು ಹಾಗಾಗಿ ಒಂದು ಟು ಡೇಸ್ ಆದರೂ ಅಟ್ಲಿಸ್ಟ್ ಒಂದು ಟು ಡೇಸ್ ಆದರೂ ನೀವು ನೋಡಿಕೊಳ್ಳಬೇಕು ಅದು ಕಡಿಮೆಯಾಗುತ್ತೆ ಫೀವರ್ ಕಡಿಮೆಯಾದರೆ ಅಥವಾ ಹೆಡ್ಏಕ್ ಕಡಿಮೆ ತಲೆನೋವು ಕಡಿಮೆ ಆದರೆ ನೋಡಿ ಒಂದು ಎರಡು ದಿನ ಬಿಟ್ಟುಕೊಂಡು ಅದೇನಾದರೂ ಕಡಿಮೆ ಆಯಿತು ಅಂದರೆ ಅದನ್ನು ಕಂಟಿನ್ಯೂ ಮಾ ಅದನ್ನೇ ಮುಂದುವರೆಸಿ ಹಾಂ ಅದನ್ನೇ ಹಾಂ ಅದನ್ನೇ ಮುಂದುವರೆಸಿ ಅಕಸ್ಮಾತ್ ಅದೇನಾದರೂ ಕಡಿಮೆ ಕೊಡ್ನ ಕೊಟ್ಟಿರೋ ಔಷಧಿ ಏನಾದಾರೂ ಕಡಿಮೆ ಆಗಲಿಲ್ಲ ಅಂದರೆ ಇನ್ನೊಂದು ಟು ಅಥವಾ ಎರಡು ಅಥವಾ ಮೂರು ದಿನ ಬಿಟ್ಟುಕೊಂಡು ಬನ್ನಿ ಹಾಸ್ಪಿಟಲ್ಲಿಗೆ ಆಸ್ಪತ್ರೆಗೆ ನೋಡಿ ತೊಗೊಳ್ಳಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ತಿನ್ನಬೇಡಿ ಹೆಡ್ಏಕ್ ಅಲ್ವಾ ಅದರಲ್ಲೆ ಫೀವರ್ ಬೇರೆ ಇದೆಯಲ್ಲ ಸ್ವಲ್ಪ ಹಾಲು ಅನ್ನನೇ ಸ್ವಲ್ಪ ಜಾಸ್ತಿ ಅದನ್ನೇ ಊಟ ಮಾಡಿ ಗಂಜಿ ಹಾಲು ಅನ್ನ ಈ ಥರ ತೊಗೊಳ್ಳಿ ಹಾಂ ಆಯಿತು ನೋಡಿ ಇನ್ನೊಂದು ಮೂರು ದಿನ ಬಿಟ್ಟುಕೊಂಡು ಬನ್ನಿ ಅದು ಕಡಿಮೆ ಆಗದೆ ಇದ್ದರೆ ಕಡಿಮೆ ಆಯಿತು ಅಂದರೆ ಅದನ್ನು ಮುಂದುವರೆಸಿ ಗುಳಿಗೆ ಅಥವಾ ಔಷಧಿ ಹಾಂ ಸರಿ ಆಯಿತು